ಪಾರಂಪರಿಕ ತಿನಿಸುಗಳಲ್ಲಿ ನಮಗೆ ತುಂಬ ಇಷ್ಟ ಆಗಿದ್ದು ತಿನಿಸು ಅಂದರೆ ಹೋಳಿಗೆ ಇದೊಂಥರ ತಯಾರಿಸುವ ವಿಧಾನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತಿನಿ ನಾನು ಹೋಳಿಗೆ ತಯಾರಿಸಲಿಕ್ಕೆ ಮೊದಲು ಕಡಲೆಬೇಳೆ ಒಂದು ಕೆಜಿ ಆಮೇಲೆ ಬೆಲ್ಲ ಒಂದು ಕೆಜಿ ಮೈದಾಹಿಟ್ಟು ಒಂದು ಕೆಜಿ ಎಣ್ಣೆ ಕಾಲು ಕೆಜಿ ಸ್ವಲ್ಪ ಉಪ್ಪು ಇನ್ನಷ್ಟು ಇನ್ನಷ್ಟು ತೆಗೆದುಕೊಳ್ಳಬಹುದು ನಂತರ ಒಂದು ಪಾತ್ರೆಯನ್ನು ತೆಗ್ದುಕೊಂಡು ಒಂದು ಅಂದಾಜಿಗೆ ನಾಲ್ಕುನೂರು ಎಮ್ಎಲ್ ನೀರನ್ನ ಸ್ವಲ್ಪ ಉಪ್ಪಾಕಿ ಮೈದಾಹಿಟ್ಟನ್ನು ಸೇರಿಸಿ ಮೆದುವಾಗಿ ಕಲಿಸ್ಕೊಬೇಕು ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಬದಿಗಿಡು ಬದಿಗಿಡಬೇಕು ಇನ್ನೊಂದು ಪಾತ್ರೆ ತಕೊಂಡು ಅದರಲ್ಲಿ ಕಡಲೆಬೀಜ ಮುಳುಗುವಷ್ಟು ನೀರು ಹಾಕಿ ಗ್ಯಾಸ್ ಮೇಲೆ ಗ್ಯಾಸ್ ಒಲೆ ಮೇಲೆ ಮೆತ್ತಗಾಗೋಕ್ಕೆ ಇಡಬೇಕು ನಂತರ ನೀರನ್ನು ಬದಿಗೆ ಬಸಿದು ಬೇಳೆ ಬೇಳೆಗೆ ಬೆಲ್ಲ ಸೇರಿಸಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಬೇಕು ಆಮೇಲೆ ತಣ್ಣಗಾದ ಮೇಲೆ ಗ್ರೈಂಡರಲ್ಲಿ ಹಾಕಿ ರುಬ್ಕೋಬೇಕು ರುಬ್ಬಿದ ಮಿಶ್ನನ್ನ ಉಂಡೆ ಕಟ್ಟಿ ಆ ಮೈದಾಹಿಟ್ಟನ್ನ ಕಲ್ಸ್ಕೊಂಡಿದ್ದಿದ್ದು ಇರುತ್ತಲ್ಲ ಅದ್ರ ಜೊತೆಗೆ ಸುತ್ತಿ ಆ ಹಿಟ್ಟನ್ನು ಇದಕ್ಕೆ ಸುತ್ತಿ ಚಪಾತಿ ಥರ ಲಟ್ಟಿಸ್ಕೊಬೇಕು ಆಮೇಲೆ ಎರಡೂ ಕಡೆ ಚೆನ್ನಾಗಿ ಹುರಿದು ಇವಾಗ ಹೋಳಿಗೆ ರೆಡಿ